ನಮ್ಮ ನಮ್ಮದು ಸಮುದಾಯದಲ್ಲಿ ಜಾಸ್ತಿಯಾಗಿ ಸೀರೆಯನ್ನೇ ಯೂಸ್ ಮಾಡ್ತಾರೆ ಸೀರೆಯೊಂದಿಗೆ ತುಂಬ ಲಕ್ಷಣವಾಗಿ ಕಾಣುತ್ತಾರೆ ಸೀರೆಯಲ್ಲಿ ಮದುವೆ ಫಂಕ್ಷನಲ್ಲಿ ಮತ್ತು ಬೇರೆ ಫಂಕ್ಷನ್ನಲ್ಲಿ ಹೋಗುವಾಗ ಜಾಸ್ತಿಯಾಗಿ ಸೀರೆಯನ್ನೇ ಯೂಸ್ ಮಾಡ್ತಾರೆ ಹೀಗೆ ಈಗ ಕೆಲವರು ಈಗಿನ ಫ್ಯಾಷನ್ ಅಂತೆಲ್ಲ ಹೇಳಿ ಸೀರೆಯನ್ನು ಹಾಕುದಿಲ್ಲ ಡ್ರೆಸ್ಸನ್ನೇ ಹಾಕಬೇಕು ನಾವು ಯಾವುದೇ ಫಂಕ್ಷನ್ನಿಗೆ ಪೂಜೆ ಮದುವೆ ಇದಕ್ಕೆಲ್ಲ ಹೋಗುವಾಗ ನಾವು ಸೀರೆಯನ್ನೇ ಹಾಕಿ ಹೋಗಬೇಕು

ಮನೆಯಲ್ಲಿ ಕೂಡ ಪೂಜೆ ಎಲ್ಲ ಇದ್ದರೆ ದೇವ್ರ್ದು ಯಾವುದಾದ್ರು ಫಂಕ್ಷನ್ ಎಲ್ಲ ಇದ್ದರೆ ನಾವು ಸೀರೆಯನ್ನೇ ಹಾಕಬೇಕು ಸೀರೆ ಹೆಣ್ಣಿಗೆ ತುಂಬ ಚೆನ್ನಾ ಚೆಂದವಾಗಿ ಕಾಣುತ್ತದೆ ಈಗ ಮೊದ್ಲು ಈಗ ಸೀರೆ ಬೆಲೆ ಕೂಡ ಕಡಿಮೆಯಾಗಿದೆ ತುಂಬ ಕಡಿಮೆಯಾಗಿ ಕೂಡ ಸೀರೆ ಸಿಗ್ತದೆ ಈಗ ಮತ್ತು ಸಣ್ಣ ಮಕ್ಕಳು ಪೂಜೆಗೆಲ್ಲ ಪೂಜೆ ಟೈಮಲ್ಲಿ ಲಂಗ ದಾವಣಿಯೆಲ್ಲ ಹಾಕ್ತಾರೆ ಸಣ್ಣ ಮಕ್ಕಳಿಗೆ ಮತ್ತು ಗಂಡುಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಪಂಚೆ ಮತ್ತು ಶರ್ಟೆಲ್ಲ ಹಾಕ್ತಾರೆ ಅದಕ್ಕೆ ಶಾಲು ಶಾಲ್ ಎಲ್ಲ ಬಂದು ಈಗ ಮದುವೆ ಫಂಕ್ಷನ್ನಿಗೆ ಗಂಡುಮಕ್ಕಳು ಶರ್ವಾನಿ ಈ ಥರ ಎಲ್ಲ ಡ್ರೆಸ್ ಹಾಕ್ತಾರೆ ಮದುಮಗಳಿಗೆ ಮದುವೆ ಸೀರೆಯೆಲ್ಲ ಮತ್ತು ಹುಂ ಹಾಕಿ ಉಂಟು ಮದುವೆ ಟೈಮಲ್ಲಿ ಬೇರೆ ಸೀರೆಯೆಲ್ಲ ತಗೋತಾರೆ ಮದ್ವೆದು ಧಾರೆ ಸೀರೆ ಅಂತ ಉಂಟು ಹಿಂದೂ ಧರ್ಮದಲ್ಲಿ ಅದನ್ನು ತುಂಬ ಜಾಗ್ರತೆಯಾಗಿ ತೆಗೆದು ಇಡ್ತಾರೆ ಮದುವೆದು ನೆನಪಿಗೋಸ್ಕರ